ಶತ್ರುಗಳ ಎದುರಿಗೆ ಹಾಡಬೇಕಂದರೆ ಏಕಂದರೆ ಶತ್ರುಗಳ ಎದುರು ಎದುರು ಬೆಳೆದು ನಿಲ್ಲಬೇಕನ್ನೋವಂತಹ ಒಂದು ಛಲ ಇರತ್ತೆ ಬೇರೆಯವರು ನಮ್ಮುನ್ನ ತುಳಿಬಾರದು ಅಂತೇಳೋವಂತಹ ಒಂದು ಹಠ ಇರತ್ತೆ ಸೊ ಅದೇ ರೀತಿ ಶತ್ರುಗಳ ಮುಂದೆ ನಾವು ಹಾಡಬೇಕಂದ್ರೆ ಒಂದುಸ್ವಲ್ಪ ಕೋಪನೂ ಇರುತ್ತೆ ಒಂದುಸ್ವಲ್ಪ ಭಯನೂ ಇರುತ್ತೆ ಎಲ್ಲಿ ಸೋತೋಗಿಬಿಡ್ತೀವೋ ಅಂತೇಳ್ಬಿಟ್ಟು ಅದನ್ನೆಲ್ಲ ಮೀರಿ ಕೂಡಾನು ನಾವು ಕ ಶತ್ರುಗಳ ಮುಂದೇ ನಾವು ಬೆಳೆದು ನಿಲ್ಲಬೇಕು ಅವ್ರ ಮುಂದೇ ನಾವು ಚೆನಾಗಿರ್ಬೇಕು ಅನ್ನೋವಂತಹ ಒಂದು ಹಠ ಸೊ ಅವ್ರ ಮುನ್ ಅಂದರೆ ಯಾವ ರೀತಿಯಾಗಿರೋವಂತಹ ಒಂದು ಹೆದರಿಕೆ ಇರೋದಿಲ್ಲ ಯಾವ ರೀತಿ ಒಂದು ನಾವು ಸಮಾಜದಲ್ಲಿ ಚೆನಾಗಿರ್ಬೇಕು ಅನ್ನೋ ಅಂತಹ ಒಂದು ಥಾಟ್ ಬಂದಿದೆ ಅಂದ್ರೆ ನಾವು ಹೆದ್ರ್ಕೊಳ್ಳೋವಂತಹ ಅವಶ್ಯಕತೆ ಇಲ್ಲ ನಮ್ಮ ನಮ್ಮ ಜೀವನ ನಮ್ಮ ಇದು ಅಂತ ಹೇಳಿಬಿಟ್ಟು ನಾವು ಅವ್ರ ಮುಂದೆ ಭಯ ಹೆದರಿಕೆ ಏನೂ ಇಲ್ದಿರ ಹಾಡಬೇಕಾಗುತ್ತೆ ಆದು ಹಾಡಿ ಜಯಿಸಬೇಕಾಗತ್ತೆ ಸೊ ಅದಕ್ಕೆ ಯಾವುದೇ ರೀ ಯಾವುದೇ ಕಾರಣಕ್ಕೂ ಯಾರು ಮುಂದೇನೂ ಹೆದ್ರುಕೊಳ್ಳೋವಂತಹ ಒಂದು ಅವಶ್ಯಕತೆ ಇಲ್ಲ ನಮ್ಮ ನಮ್ಮ ಜೀವನವನ್ನು ನಾವೇ ಸೃಷ್ಟಿಸಿಕೊಳ್ಬೇಕಾಗತ್ತೆ